ನಿಮಗೆಲ್ಲರ್ಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಬಳಸೋದಕ್ಕಿಂತ ಹೆಚ್ಚಾಗಿ ನಾವು ಆಂಗ್ಲ ಭಾಷೆ ಅಂದರೆ ಇಂಗ್ಲಿಷನ್ನು ಬಳಸುವುದೇ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಏನಾಗಿಬಿಟ್ಟಿದೆ ಅಂದರೆ ಈ ಒಂದು ನಾವು ಮುಂದೆ ಒಂದು ಕೆಲಸ ಮಾಡೊ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿ ಕನ್ನಡ ಬಳಕೆಗಿಂತ ಇಂಗ್ಲೀಷ್ ಬಳಕೆನೆ ಹೆಚ್ಚಾಗಿದೆ ಅಂದರೆ ನಾವು ಹೇಳಕ್ಕಾಗಲ್ಲ ನಾವು ಒಂದು ಕೆಲಸದ ಸ್ಥಳಕ್ಕೆ ಹೋದರೆ ಅಲ್ಲಿ ಅನೇಕ ಒಂದು ರಾಜ್ಯದ ಒಂದು ಜನರೇ ಅಲ್ಲಿರ್ತಾರೆ ನಮ್ಮ ಕನ್ನಡ ಬರಕ್ಕೆ ಅದು ಇಂಗ್ಲೀಷ್ ಒಂದು ಒಂದು ಹೌದು ಇಂಗ್ಲೀಷು ಸಹ ಇಂಪಾರ್ಟೆಂಟೆ ನಮಗೆ ಇಂಗ್ಲೀಷ್ ಸಹ ಬೇಕು ಅದು ಒಂದು ವ್ಯವಹಾರದ ಭಾಷೆ ಆಗಿರ್ಬೇಕೆ ವಿನಃ ಅದು ನಮ್ಮ ಮಾತೃಭಾಷೆ ಆಗಿರಬಾರ್ದು ಕನ್ನಡವನ್ನು ನಾವು ನಮ್ಮ ಬಳ್ಸ್ಕೊಂಡು ಹೋಗ್ಬೇಕು ನಮ್ಮ ಮುಂದೆ ಬರೊ ಪೀಳಿಗೆಯಲ್ ಸಹ ನಾವದ್ನ ಉಳ್ಸ್ಬೇಕು ನಮ್ಮ ಮುಂದೆ ಬರೊ ಮಕ್ಕಳಿಗೂ ಸಹ ನಾವು ಹೇಳ್ಕೊಡ್ಬೇಕು ಅದು ನಮ್ಮ ಕನ್ನಡ ನಮ್ಮ ಕನ್ನಡ ಭಾಷೆನ ಬೆಳೆಸ್ಬೇಕು ಅಂತ ಹೇಳ್ತೀನಿ